ನಾ ಸಣ್ಣಂದಿದ್ದಕ ನಮ್ಗೆ ಯುಶ್ವಲಿ ವರ್ಷಕ್ಕೆ ಒಂದ್ಸಲಾರ ಟ್ರಿಪ್ಪಿಗೆ ಹೋಯ್ತಿದ್ರು ಆವಾಗ ನಾನು ನನ್ನ ಫ್ರೆಂಡ್ಸೆಲ್ಲಾ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ವಿ ನೀವು ಬರ್ತಿರಾ ನೀವು ಬರ್ತಿರಾ ಫಸ್ಟ್ ಎಲ್ಲಾ ಪ್ರಿಪ್ಲ್ಯಾನ್ ಮಾಡ್ಕೊಂಡು ಫಸ್ಟ್ ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡೋದೊಂದು ದೊಡ್ಡದ ಟಾಸ್ಕ್ ಆಗೈತಿ ನಮ್ಗೆ ಆ್ಯಂಡ್ ಒಂದ್ಸರಿ ಹೀಗೆ ನಮ್ಗೆ ಐಹೊಳೆ ಪಟ್ಟದಕಲ್ಲು ಅಂತ ಐತಿಹಾಸಿಕ ಸ್ಥಳಗಳಿಗೆಲ್ಲ ಕರ್ಕೊಂಡು ಹೋಗ್ಲತ್ತಿರು ಆವಾಗ ನಾವು ಫಸ್ಟ್ ಹೋಗಿದ್ದೂ ಪಟ್ಟದಕಲ್ಲಿಗೆ ಅಲ್ಲಿ ಅಲ್ಲಿ ಭಾಳ ಎಂಜಾಯ್ ಮಾಡಿದೆವು ಬಸ್ನಾಗ ಹೋಗಿದ್ದೇವೆ ನಾವು ಫುಲ್ ಸ್ಕೂಲ್ ಫ್ರೆಂಡ್ಸೆಲ್ಲಾ ಕ್ಲಾಸ್ಮೇಟ್ಸ್ ಭಾಳ ಎಂಜಾಯ್ ಮಾಡಿದೆವು ಆ್ಯಂಡ್ ಬಸ್ನಾಗ ಹೋಗೋ ಟೈಮ್ನಾಗ ಹಾಡಿ ಹಾಡ್ಕೊತಾ ಡ್ಯಾನ್ಸ್ ಮಾಡ್ಕೊತಾ ಮತ್ತು ಟೀಚರ್ಸ್ ಜೊತೆ ಎಲ್ಲ ಫೋಟೋಸ್ ತೆಕ್ಕೊಳ್ತಾ ಹಾಗೆಲ್ಲ ಹೋಗಿದ್ದೆವು ಆ್ಯಂಡ್ ನನ್ನ ಫ್ರೆಂಡ್ಸೆಲ್ಲ ಭಾಳ ಸೊಲ್ಪ ನಾಚ್ಕೆ ಪಡೋರ ಆ್ಯಂಡ್ ಅವ್ರು ಸೊಲ್ಪ ಮಿಂಗಲ್ ಆಗೋದು ಭಾಳ ಕಷ್ಟ ಬಟ್ ಸ್ಟಿಲ್ ಅವನು ಫುಲ್ ಡ್ಯಾನ್ಸ್ ಮಾಡಿದ್ರೂ ಹಾಡು ಹಾಡಿದರು ಭಾಳ ಮಜಾ ಬಂದಿತ್ತು ಹೋಗೋ ಟೈಮಿಗೆ ಆ್ಯಂಡ ನಂಗೆ ನೆನಪಿರೋ ಪ್ರಕಾರ ಅಲ್ಲಿ ನಾವು ಹೋಗೋ ಟೈಮಿಗೆ ನಮ್ಮ ಬಸ್ ಫೇಲ್ ಆಗೈತಿ ನಡುಬರ್ಕ ಸೊ ನಾವು ಹೋಗೋ ತನಕ ಭಾಳ ಲೇಟಾಗಿತ್ತು ಸೊ ನಾವು ಫೈವ್ ಸಿಕ್ಸಿಗೆ ರೀಚಾಗ್ತಿದ್ದೀವಿ ಅಂದ್ರೆ ನೈಟ ಏಯ್ಟ್ ನೈನ್ ಹಂಗೆ ಆಗಿತ್ತು ರೀಚ್ ಆಗ್ಲಿಕ್ಕೆ ಸೊ ನಡುಬರ್ಕ ಅಲ್ಲೇ ನಿಂತಿದ್ದೆವು ಹಾಗಾಗಿತ್ತು ಹಿಂದೆ ನಡುಬರ್ಕ ಭಾಳ ಲೇಟಾಗಿತ್ತು ಸೊ ಅದಕ್ಕೆ ಹಾಗೆ ನಿಂತಿದ್ದೆವು ಬಸ್ ಆಮೇಲೆ ಬಸ್ ಮತ್ತು ವಾಪಸ್ ಊರ್ಲಿಂದ ಮತ್ತೆ ಮೆಕ್ಯಾನಿಕ್ ಕರ್ಸಿ ಮತ್ತು ಇನ್ನೊಂದು ಬಸ್ ಬಂತು ಆವಾಗ ಮತ್ತು ಹೋಗಿದ್ದು ಸೊ ನಾವು ಹೋಗುದು ಸ್ಕೂಲ್ ಬಸ್ನಾಗೆ ಸೊ ನಾವು ಕುಂತಿದ್ದ ಸೀಟ್ ಹಿಂಗೆ ಎದ್ರ ಬದ್ರ ಇತ್ತು ಹೋಗಿ ನೆಕ್ಸ್ಟ್ ಹೋಗಿ ಫಸ್ಟ್ ಹೋಗಿದ್ದು ಪಟ್ಟದಕಲ್ಲು ಅಲ್ಲೇ ಐತಿಹಾಸಿಕ ಸ್ಥಳಗಳನ್ನು ನೋಡಿ ಮತ್ತು ಅಲ್ಲಿ ಇನ್ನೇನು ಅವೆಲ್ಲ ನೋಡಿದೆವು ಭಾಳ ಮಝ ಬಂದಿತ್ತು ಆ್ಯಂಡ್ ಅಲ್ಲಿರೋ ನೈಟ್ ಐಹೊಳೆಗೆ ಹೋಗಿದ್ದೆವು ಐಹೊಳೆ ನಾವು ನೋಡ್ಲಿಕ್ಕೆ ಆಗಿಲ್ಲ ನಾವು ಹೋಗೋ ತನಕ ಅದು ಗೇಟ್ ಕ್ಲೋಸ್ ಆಗಿತ್ತು ಸೊ ಅದಕ್ಕೆ ಐಹೊಳೆನ ನೋಡಕ್ಕೆ ನೋಡ್ಲಿಕ್ಕೆ ಆಗಿದಿಲ್ಲ ಸೊ ಅದಕ್ಕೆ ನಾವು ಅದು ನೋಡಿರಲಿಲ್ಲ ಆ್ಯಂಡ್ ಅದಾದ್ಮೇಲೆ ಗುಡ್ಡಾಪುರ್ಕೆ ಹೋಗಿದ್ದೆವು ಗುಡ್ಡಾಪುರ್ ದಾನ್ವೇಶ್ವರಿಗೆ ಅಲ್ಲಿ ಪ್ರಸಾದಿತ್ತು ಪ್ರಸಾದ ತೊಕೊಂಡಿದ್ದೆವು ಮತ್ತು ಹೀಗೆ ಪಾರ್ಟ್ಟೈಮಿಗೆ ನಾವು ಕಾರ್ಡ್ಸ್ ಒಯ್ತಿದ್ದೆವು ಅದು ಆಡಿದ್ದೆವು ಮತ್ತು ಅಂತ್ಯಾಕ್ಷರಿ ಅಂತ್ಯಾಕ್ಷರಿ ಎಲ್ಲ ಭಾಳ ಆಡಿದ್ದೆವು ಆ್ಯಂಡ ಜಾಸ್ತಿ ತಿಂದಿದಂದರೆ ಪೈನಾಪಲ್ಲ ವಾಟ್ರುಮೆನೇನ್ ಇವೆಲ್ಲ ಐಸ್ಕ್ರೀಮ್ ಎಲ್ಲ ಆ್ಯಂಡ್ ನಂಗೆ ನೆನ್ಪದ ನನ್ನ ಫ್ರೆಂಡ್ ಬಿದ್ದಿದ್ಲು ಆ್ಯಂಡ್ ಆಕಿನ ಕೈಗೆ ಭಾಳ ಏಟಾಗಿತ್ತು ಆಕಿಗೆ ಅಲ್ಲೇ ಹಾಸ್ಪಿಟಲ್ಲಿಗೆ ಹೋಗಿ ಮತ್ತ ಟ್ರೀಟ್ಮೆಂಟ್ ಮಾಡ್ಸೆಲ್ಲ ಕರ್ಕೊಂಡು ಬಂದಿದ್ದೆವು ಆ್ಯಂಡ್ ಪಟ್ಟದಕಲ್ಲು ನಮ್ಮ ಸ್ಲಿಪ್ಪರ್ಸ್ ಕಳ್ದೆವು ಹಾಗೆ ಮ ಅದಕ್ಕೆ ಸೊ ಫ್ರೆಂಡ್ಸ್ ಜೊತೆ ಹೋಗೋದಂದರೆ ಭಾಳ ಮಝ ಬರ್ತದೆ ಸೊ ಅದಕ್ಕೆ ಫ್ ಹೋದ್ರೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಫ್ಯಾಮ್ಲಿಕಿನ್ನ ಫ್ರೆಂಡ್ಸ್ ಜೊತೆ ಭಾಳ ಮಝ ಬರ್ತದೆ ಫ್ಯಾಮ್ಲಿ ಅಂದರೆ ಸಲ್ಪ ರಿಸ್ಟ್ರಿಕ್ಷನ್ಸ್ ಇರ್ತವ ಅದು ಇದು ಅಂತ ಬೆಸ್ಟ್ ಫ್ರೆಂಡ್ಸ್ ಜೊತೆ ಹೋದ್ರೆ ಹಾಗೇನಿರಲ್ಲ ಆ್ಯಂಡ್ ಭಾಳ ಛಲೋ ಅನ್ನಿಸ್ತು ಫ್ರೆಂಡ್ಸ್ ಜೊತೆ ಹೋದರ ಆ್ಯಂಡ್ ಮತ್ತು ಮತ್ತು ನನ್ನ ಫ್ರೆಂಡ್ ಆ್ಯಂಡ್ ಭಾಳ ಜಾ ಅಲ್ಲಿ ಭಾಳ ತಿಂದೆವು ಅದು ಇದು ತಿಂದದ್ದು ಸಲಕ್ ಅದು ಇದು ತಿಂದು ಸೊ ಅದಕ್ಕೆ ಬಂದು ಬಂದಪ್ಲೇ ಆರಾಮೆಲ್ಲ ತಪ್ಪಿತ್ತು ಅದು ಫೋರ್ ಫೈವ್ ಡೇಸ್ ಎದ್ದಿರಲಿಲ್ಲ ಸೊ ಹಾಗೆ ಭಾಳ ಪ್ಲೇಸಸ್ ನೋಡಿ ಹೋಗಿದ್ದೆವು ಭಾಳ ಪ್ಲೇಸಸ್ ನೋಡಿದ್ದೆವು ಭಾಳ ಪ್ಲೇಸಸ್ ಅದು ಭಾಳ ಪ್ಲೇಸಸ್ಸನ್ನೆಲ್ಲ ರಿವ್ ಡೈರಿನಾಗೆಲ್ಲ ಬರ್ದಿದ್ದೆವು ಅದ್ರ ಬಗ್ಗೆ ಏನದು ಎಲ್ಲಿಗೆಲ್ಲಿಗೆ ಹೋಗಿದ್ದೆವು ಅಂತ ಆ್ಯಂಡ್ ಸೊ ಅದಕ್ಕೆ ಸೊ ಅವ್ರ ನೆಕ್ಸ್ಟ್ ನೆಮ್ ನಮ್ಮ ಸ್ಕೂಲ್ನಾಗೆ ಏನಾಗ್ತಿತ್ತು ಎಲ್ಲ ಅಕ್ಕಡೆ ಇಕ್ಕಡೆ ಬಿ ಇಯರ್ಲಿ ಕರ್ಕೊಂಡು ಹೋಗ್ತಾರೆ ಬಟ್ ಕರ್ಕೊಂಡು ಹೋಗ್ತೀನಿ ಅಂತ ಅಂತಿರು ಬಟ್ ಎಲ್ಲಿಗು ಕರ್ಕೊಂಡು ಹೋಗ್ತಿರ್ಲ ಬಟ್ ಸ್ಟಿಲ್ ಒನ್ ಇಯರ್ ಕರ್ಕೊಂಡು ಹೋಗಿರು ಟೂರನ್ನ ತ್ರೀ ಡೇಸು ಅದು ಒಂದು ಕಡೆ ಎಂಜಾಯ್ಮೆಂಟು ಆಗಿತ್ತು ಬಟ್ ಇನ್ನೊಂದು ಕಡಿ ಭಾಳ ಕಷ್ಟ ಆಗಿತ್ತು ಸೆನ್ಸ್ ಆವಾಗ ಸಮ್ಮರ್ನಾಗ ಕರ್ಕೊಂಡು ಹೋಗಿರೋರು ಸಮ್ಮರ್ನಾಗ ಭಾಳ ಶೆಖೆ ಇರ್ತಿತ್ತು ಆ್ಯಂಡ್ ಬಸ್ ಬೇರೆ ಅಲ್ಲೇ ಖರಾಬಾಗಿತ್ತು ಸೊ ಅದಕ್ಕೆ ಭಾಳ ಕಷ್ಟ ಆಗಿತ್ತು ಸೊ ಅಂದರು ಹಂಗೆ ಹಿಂಗೆ ಫೋರ್ ಡೇಸ್ ಹೋಗಿ ಬಂದೆವು ಬಂದು ಫುಲ್ ಮಝ ಮಾಡ್ದೆವು ಬಟ್ ಈಗ್ಲೂ ಆ ಮೂಮೆಂಟ್ಸೆಲ್ಲ ನೆನ್ಸ್ಕೊಂಡರೆ ಫುಲ್ ಛಲೋ ಅನಿಸ್ತದೆ ಸೊ ಆಫ್ ಆ ಮೂಮೆಂಟೇ ಸ್ಪೆಷಲ್ ಮಾತ್ರ ಟ್ವೆಲ್ತ್ನಾಗೆಲ್ಲ ನಮ್ಗೆ ಎಲ್ಗೂ ಕರ್ಕೊಂಡು ಹೋಗಿರಲಿಲ್ಲ ಹೋಗಿದ್ದೆ ಟೆಂತ್ನಾಗ ಅದನ್ನು ಸ್ವಲ್ಪ್ ನಾಲ್ಕೈದೆಲ್ಲ ಪ್ಲೇಸಸ್ ನೋಡಿ ಬಂದಿದ್ದೆವು ಬಿಜಾಪುರ ಬಿಜಾಪುರ್ಕ ಹೋಗಿದ್ದೆವು ಗೋಲ್ಗುಂಬಜ್ಗ ಅಲ್ಲಿ ಹೋಗಿದ್ದೆವು ಅಲ್ಲಿ ಹೋಗಿ ಅದು ಎಕೊ ಸೌಂಡ್ ಬರುತ್ತಲ್ಲ ಅಲ್ಲಿ ಫುಲ್ ಚೀರಿದ್ದೆವು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೆವು ಮತ್ತು ಐಹೊಳೆ ಪಟ್ಟದಕಲ್ಲು ಅಲ್ಲೆಲ್ಲ ಫಾರಿನರ್ಸ್ ಬಂದಿರ ಅವ್ರ ಜೊತೆಯೆಲ್ಲ ಫೋಟೋಸ್ ತೆಕ್ಕೊಂಡಿದ್ದೆವು ಅವ್ರು ನಮ್ಮ ಕಲ್ಚರ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಎಲ್ಲ ಫುಲ್ ಖುಷಿಯಾಗ್ಲತ್ತಿರು ಫುಲ್ಲ ಸರ್ಪ್ರೈಸ್ ಆಗ್ಲತ್ತಿರು